ನಮ್ಮ ಸ್ಥಳೀಯ ಭಾಷೆಯಲ್ಲಿ ಯೂಟ್ಯೂಬ್ ಚಾನಲ್ಗಳು ಇವೆ ಇಂತಹ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಇತರ ಭಾಷೆಗಳು ಮನೋರಂಜನಾ ಕಾರ್ಯಕ್ರಮಗಳೆಲ್ಲ ಬರ್ತಾವೆ ಇದರಿಂದ ನಮಗೆ ಒಂದು ದೊಡ್ಡ ಸಹಾಯ ಅಂದರೆ ಸ್ಥಳೀಯ ಭಾಷೆಯ ಜೊತೆಗೆ ಇತರ ಭಾಷೆಗಳನ್ನ ಕಲಿಯಲಿಕ್ಕೆ ಬೇರೆ ಬೇರೆ ರೀತಿಯ ಮನೋರಂಜನಾ ಕಾರ್ಯಕ್ರಮಗಳನ್ನ ಪ್ರೋತ್ಸಾಹಿಸುದಕ್ಕೆ ಅದನ್ನ ನಮ್ಮಲ್ಲಿ ಅಳವಡಿಸಿಕೊಂಡು ನಾವು ನಮ್ಮಲ್ಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಳ್ಲಿಕ್ಕೆ ಆ ಮತ್ತು ಕಾರ್ಯಕ್ರಮಗಳನ್ನ ಯಾವ ರೀತಿ ಸಿದ್ಧಪಡಿಸ್ಬಹುದು ಇದರ ಬಗ್ಗೆ ಅತ್ಯುತ್ತಮ ಮಾಹಿತಿ ಇದೆಲ್ಲಾ ನಮ್ಮ ಈ ಸ್ಥಳೀಯ ಚಾನಲ್ನಿಂದ ನಮಗೆ ಸಿಗ್ತದೆ ಈ ಸ್ಥಳೀಯ ಚಾನಲ್ನಲ್ಲಿ ನಾವು ಅದಕ್ಕೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೆಲ್ಪ್ ಆಗಲಿ ಅಂತೆಯೆ ಜಾಸ್ತಿನೆ ಯಾಕೆಂದರೆ ಅದು ಆ ಯೂಟ್ಯೂಬ್ ನಿರಂತರವಾಗಿ ನಡೀಲಿ ಅನ್ನುವುದು ನಮ್ಮ ಅಭಿಪ್ರಾಯ ಇದರಿಂದ ನಮಗೆ ತುಂಬಾ ಲಾಭವಾಗ್ತದೆ ಹಾಗೂ ಸಮಾಜದ ಜನರಿಗೂ ಲಾಭ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ